ಹಲೋ ಹ್ಞೂ ಹೇಳ್ರಿ ಯಾರು ಹಾಂ ಏನು ಓದ್ತಾಯಿರೋದು ಅವರು ನಮಸ್ತೆ ಏನು ಓದ್ತಾಯಿರೋದು ಅವರು ಫಸ್ಟ್ ಸ್ಟ್ಯಾಂಡರ್ಡ್ ಯಾಕೆ ಮೇಡಮ್ ಅವ್ರ ಪ್ರೋಗ್ರೆಸ್ ಕಾರ್ಡ್ ಎಲ್ಲ ತುಂಬ ಡಲ್ ಇದೆ ಮಾರ್ಕ್ಸ್ ಎಲ್ಲ ತುಂಬ ಕಮ್ಮಿ ತೊಗೊಂಡಿದಾರೆ ನೀವು ಆವಾಗ ಆವಾಗ ಒಂದು ಸಾರಿ ಬಂದು ವಿಸಿಟ್ ಮಾಡಬಾರ್ದಾ ಹೆಂಗ್ ಮಾಡ್ತಾಯಿದಾನೆ ಏನು ಅಂತ ಕೇಳ್ಬೌದ

ಇವಾಗಾದರೆ ಅವಾಗ ಅವಾಗ ಒಂದೊಂದು ಸಲಗೆ ನಾವು ತಿಂಗ್ಳಿಗ್ ಒಂದು ಸಾರಿ ಟೆಸ್ಟ್ ಮಾಡ್ತೀವಲ್ಲ ಯೂನಿಟ್ ಟೆಸ್ಟ್ ಆ ಥರ ನಾವು ಅದನ್ನೆಲ್ಲ ಟೈಮ್ ಟೇಬಲೆಲ್ಲ ಕೊಟ್ಟು ಕಳಿಸ್ತಾ ಇರ್ತೀವಿ ಬಟ್ ನೀವು ನೋಡಿಲ್ಲ ಅನ್ನಿಸುತ್ತೆ ನಾವು ಆ ಟೈಮ್ ಟೇಬಲ್ ಕೊಟ್ಟಾಗ್ಲೂ ಪೇರೆಂಟ್ಸ್ ಸೈನ್ ಮಾಡಿಸ್ಕೊ ಬನ್ನಿ ಅಂತ ಹೇಳಿರ್ತೀವಿ ಅವ್ನು ಪ್ರತಿಸಲನೂ ನಾನು ಕೇಳಿದೀನಿ ಯಾಕೆ ಸೈನ್ ಮಾಡಿಸ್ಕೊ ಬಂದಿಲ್ಲ ಅಂತ ಮರ್ತು ಬಿಟ್ಟೆ ಹಂಗೇ ಹಿಂಗೇ ಅದೇ ರೀತಿ ಹೇಳ್ತ ಇದ್ದ ನಾನೇ ಕಾಲ್ ಮಾಡಬೇಕು ಅಂತ ಇದ್ದೆ ನಿಮಗೆ

ಹ್ಞೂ ಇವಾಗ ಈ ಥರ ಏನಾರೂ ಮುಂದೆ ಮತ್ತೆ ಇದೇ ರೀತಿ ರಿಪೀಟ್ ಆದರೆ ಅವ್ನಿಗೇ ಪ್ರಾಬ್ಲಮ್ ಆಗುತ್ತೆ ಅಲ್ಲವಾ ಸೊ ನೀವು ಒಂದೊಂದ್ ಸಲ ಬಂದು ಏನು ಮಾಡ್ತಾಯಿದ್ದಾನೆ ಏನು ಅಂತ ಕೇಳಬೇಕಾಗಿತ್ತು ಹ್ಞೂ ಸರಿ ಮತ್ತೆ ಅವನ್ನೆಲ್ಲೂ ಟೂಶನ್ ಸೇರಿಸಿಲ್ವ ನೀವು ಹಾಂ ಟೂಶನಲ್ಲಿ ಏನಂತಂದರು ಸ್ವಲ್ಪ ಏನಾರೂ ಅಂದರೆ ಸ್ವಲ್ಪ ಪ್ರ್ಯಾಕ್ಟೀಸ್ ಕೊಟ್ಟರೆ ಓದ್ತಾರೆ ಮಕ್ಕಳು ನೀವು ಸ್ವಲ್ಪ ಕೇರ್ ತೊಗೋಬೇಕು ಅವ್ರ ಬಗ್ಗೆ ಹ್ಞೂ ಇದೇ ರೀತಿ ಮುನ್

ಓಕೆ ಅರ್ಥಾಗುತ್ತೆ ಬಟ್ ಇನ್ನೊಂದು ಸಲ ಈ ಥರ ಮಾಡ್ಕೊಳೋಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಟೈಮು ನೀವೇ ಒಂದು ಸಲ ಬಂದು ಮೀಟ್ ಮಾಡಿ ನಾನು ಮಾತಾಡಿ ನೋಡ್ತೀನಿ ಪ್ರಿನ್ಸಿಪಾಲ್ ಹತ್ತಿರ ಸರಿ ಮೇಡಮ್ ಬನ್ನಿ ವಿಸಿಟ್ ಮಾಡಿ ಸ್ಕೂಲ್ ಹತ್ತಿರ ಓಕೆ